ಹೌದು ನಾನು ಖಂಡಿತ ಒಪ್ತೇನೆ ಶಿಕ್ಷಣ ಹೇಗೆ ಮಕ್ಕಳಿಗೆ ಮುಖ್ಯವೋ ಹಾಗೇ ಇಲ್ಲಿ ನಾವು ನೋಡಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ತುಂಬ ಕಡೆಗಳಲ್ಲಿ ಮೊದಲು ಸಿಗ್ತಾ ಇರಲಿಲ್ಲ ಈಗೀಗ ಅದು ಸುಧಾರಿಸ್ತಾ ಬಂದಿದೆ ಸಮಾನವಾಗಿ ಗಂಡು ಹೆಣ್ಣಿಗೆ ಶಿಕ್ಷಣ ಸಿಗುವಂಥದ್ದು ಅದು ಒಂದು ನಿಜವಾದ ಸಂಗತಿ ಮೊದಲಿನ ಕಾಲದಲ್ಲಿ ಬರೀ ಗಂಡು ಮಕ್ಕಳಿಗೆ ಮಾತ್ರ ಶಿಕ್ಷಣವನ್ನು ಕೊಡ್ತಾಯಿದ್ದರು ಹೆಣ್ಣುಮಕ್ಳಿಗೆ ಶಿಕ್ಷಣ ಕೊಡ್ತನೇ ಇರಲಿಲ್ಲ ಆದರೆ ಈಗೀಗ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಿಗ್ತಾಯಿದೆ ಮತ್ತು ಶಿಕ್ಷಣದಲ್ಲೂ ಕೂಡ ಮೇಲುಗೈಯನ್ನು ಸಾಧಿಸ್ತಿರುವವರು ಕೂಡ ನಮ್ಮ ಹೆಣ್ಣು ಮಕ್ಕಳೇ ಆಗಿದ್ದಾರೆ ಅದೊಂದು ಅದೊಂದು ತುಂಬ ಸಂತೋಷದ ಸಂಗತಿ ಹಿಂದಿನ ಕಾಲದಲ್ಲಿ ಇತ್ತು ಹೆಣ್ಣೊಂದು ಹೆಣ್ಣು ಕಲಿತ್ರ್ ಮತ್ತೆ ಮನೆಯಲ್ಲಿ ಗಂಡು ಮಕ್ಕಳಿಗೆ ಎದುರು ಮಾತಾಡ್ತಾಳೆ ಅವಳು ಅವ್ಳು ಅವಳು ಕಲಿತ್ರೆ ಅವಳಿಗೆ ಒಳ್ಳೆಯ ಜ್ಞಾನ ಸಿಗ್ತದೆ ಗಂಡು ಮಕ್ಕಳನ್ನು ಹಿಂದೆ ಹಾಕಿ ಮುಂದೋಗ್ತಾಳೆ ಅಂತ ಆ ಕಾಲ ಈಗಲೂ ಕೂಡ ಬಂದಾಗಿದೆ ಅಂದರೆ ಕೊಡುವಂತದ್ದು ಅದು ಈಗ ಶಿಕ್ಷಣವನ್ನು ಪಡೆದುಕೊಳ್ಳುವಂತದ್ದು ಇಬ್ಬರಿಗೂ ಕೂಡ ಅದೊಂದು ಹಕ್ಕೇ ಈಗ ಒಂದು ಗಂಡಿಗು ಕೂಡ ಶಿಕ್ಷಣ ತೆಗೆದುಕೊಳ್ಳುವಂತದ್ದು ಅವ್ನಿಗೆ ಹೇಗೆ ಅವನ ಹಕ್ಕೋ ಹಾಗೆ ಹೆಣ್ಣು ಕೂಡ ಶಿಕ್ಷಣ ಪಡೆದುಕೊಳ್ಳುವಂತದ್ದು ಕೂಡ ಅವಳ ಹಕ್ಕೇ ಇದಕ್ಕೆ ಪೂರಕವಾಗಿ ಬಂದದ್ದೆ ಭಾರತದ ಕೆಲವು ಸರ್ಕಾರಗಳು ಹೆಣ್ಣು ಮಕ್ಕಳಿಗೆ ಸೈಕಲ್ ಮತ್ತು ಲ್ಯಾಪ್ಟಾಪನ್ನು ಕೊಟ್ಟದ್ದು ಇದು ಹೇಗೆ ಸಹಾಯ ಆಯಿತು ಅಂತ ಹೇಳಿದರೆ ಕೆಲವು ಪ್ರದೇಶದಲ್ಲಿ ಕೆಲವು ಹಳ್ಳಿಗಳಲ್ಲಿ ಶಾಲೆ ಕಾಲೇಜುಗಳು ತುಂಬ ಊರಿನಿಂದ ತುಂಬ ಹೊರ ಪ್ರದೇಶದಲ್ಲಿ ಇರ್ತದೆ ಅಂಥ ಪ್ರದೇಶದಲ್ಲಿ ಬಸ್ ಬಸ್ಸುಗಳು ಕೂಡ ಇರುವುದಿಲ್ಲ ಇದ್ದರು ಕೂಡ ಆ ಸಮಯಕ್ಕೆ ಒನ್ ಒಂದು ತಾಸಿಗೆ ಒಂದು ಎರಡು ತಾಸಿಗೆ ಒಂದು ಬಸ್ಸು ಅರ್ಧ ಗಂಟೆಗೆ ಒಂದು ಬಸ್ ಹೀಗೆ ಸಮಯಕ್ಕೆ ಸಮಯಕ್ಕೆ ಅದದೇ ಸಮಯಕ್ಕೆ ಒಂದೊಂದು ಬಸ್ಸಿರ್ತದೆ ಇಂತಹ ಪ್ರದೇಶದಲ್ಲಿರುವಂತಹ ಮಕ್ಕಳಿಗೆ ಈ ಸೈಕಲ್ ಅನ್ನುಂತದ್ದು ತುಂಬ ಒಂದು ಸಹಾಯಕಾರಿಯಾಯಿತು ಹೇಗಂತ ಹೇಳಿದರೆ ಅವರಿಗೆ ಶಾಲೆ ತಲುಪಲಿಕ್ಕೆ ಸೈಕಲನ್ನೇ ಯೂಸ್ ಇದು ಬಳಸಲಿಕ್ಕೆ ಶುರು ಮಾಡಿದರು ಇದು ಹೇಗೆ ಇನ್ನೊಂದು ರೀತಿಯಲ್ಲಿ ಹೇಗೆ ಇದಾಯಿತು ಅಂತ ಹೇಳಿದರೆ ಬಸ್ಸಿದ್ದರು ಕೂಡ ಕೆಲವೊಬ್ಬರು ಮನೆಯಲ್ಲಿ ಬಸ್ಸಿಗೆ ಹೋಗಲಿಕ್ಕೆ ದುಡ್ಡು ಕೂಡ ಇರ್ತಿರಲಿಲ್ಲ ಮನೆಯಲ್ಲಿ ದುಡ್ಡು ಕೊಡಬೇಕಾಗ್ತದೆ ಅಂತ ಕೆಲವೊಬ್ಬರು ಮಕ್ಕಳನ್ನು ಶಾಲೆಗೆ ಕಳಿಸ್ತಿರ್ಲಿಲ್ಲ ಯಾವಾಗ ಈ ಸರ್ಕಾರ ಅನ್ನುವಂತದ್ದು ಸೈಕಲನ್ನು ಕೊಡ್ತೋ ಆಗ ಎಲ್ಲರ ಮನೆಯಲ್ಲೂ ಕೂಡ ಮಕ್ಕಳನ್ನ ಶಾಲೆಗೆ ಹೋಗಲಿಕ್ಕೆ ತುಂಬ ಪ್ರೋತ್ಸಾಹ ಮಾಡಿದರು ಆಗ ಹೆಚ್ಚಿನ ಮಕ್ಕಳು ಕೂಡ ಶಾಲೆಗೆ ಹೋಗಲಿಕ್ಕೆ ತುಂಬ ಖುಷಿಯಾಗಿ ಮತ್ತೊಂದು ಸೈಕಲಲ್ಲಿ ಎಲ್ಲರು ಕೂಡ ಒಟ್ಟಾಗಿ ಹೋಗುವಂತದ್ದೊಂದು ಖುಷಿ ಅದರಲ್ಲಿ ಮತ್ತು ಮನೆಯಲ್ಲಿ ಕೂಡ ಪ್ರೋತ್ಸಾಹ ಬಂತು ಹೇಗು ಸೈಕಲ್ ಕೊಟ್ಟಿದ್ದಾರಲ್ಲ ನೀವೆಲ್ಲ ಹೋಗಿ ಶಾಲೆಗೆ ಮತ್ತೆ ಯಾಕೆ ಸುಮ್ಮನೆ ಟೈ ಮನೆಯಲ್ಲಿ ಸಮಯ ಹಾಳು ಮಾಡುವುದು ಶಾಲೆಗೆ ಹೋದರೆ ಮುಂದೆ ಉದ್ಯೋಗಕ್ಕೂ ಕೂಡ ಒಳ್ಳೆಯದಾಗ್ತದೆ ಅಂತ ಇದು ಹೆಚ್ಚಾಗಿ ಅಭಿವೃದ್ಧಿ ಮಾಡಿದ್ದು ಅಭಿವೃದ್ಧಿ ತಂದು ಕೊಟ್ಟಿದ್ದು ಅಭಿವೃದ್ಧಿ ಮಾಡಿದ್ದು ಅಲ್ಲ ಅಭಿವೃದ್ಧಿ ತಂದು ಕೊಟ್ಟಿದ್ದು ಎಲ್ಲಿಗೆ ಅಂತ ಹೇಳಿದರೆ ಹಳ್ಳಿಯಲ್ಲಿರುವ ಹಳ್ಳಿಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಹಳ್ಳಿಯಿಂದ ಶಿಕ್ಷಣವನ್ನು ಪಡಿತಾ ಇರುವಂಥವರಿಗೆ ತುಂಬ ಅನುಕೂಲ ಆಯಿತು ನಗರದಲ್ಲಿ ಈ ಯೋಜನೆ ಅಷ್ಟು ಫಲಕಾರಿಯಾಗದೆ ಇದ್ರೂ ಕೂಡ ಹಳ್ಳಿಯಲ್ಲಿರುವಂತಹ ಶಾ ಹೆಣ್ಣು ಮಕ್ಕಳಿಗೆ ತುಂಬ ಒಂದು ಇದರಿಂದ ಸಹಾಯ ಆಯಿತು ಅದು ಬಿಟ್ಟು ಅದನ್ನು ಬಿಟ್ಟರೆ ಹೊರತುಪಡಿಸಿದರೆ ಇನ್ನೊಂದು ಲ್ಯಾಪ್ಟಾಪ್ ಯೋಜನೆ ಲ್ಯಾಪ್ಟಾಪ್ ಯೋಜನೆಯಿಂದ ಎಷ್ಟೋ ಮಕ್ಕಳಿಗೆ ಒ ಈ ಈ ಕಂಪ್ಯೂಟರ್ ಜ್ಞಾನವೇ ಇರಲಿಲ್ಲ ಹೆಚ್ಚಿನವರಿಗೆ ಗಣಕಯಂತ್ರ ಕಂಪ್ಯೂಟರ್ ಅಂದರೆ ಏನಂತಲೇ ಗೊತ್ತಿರಲಿಲ್ಲ ಅಂಥವರಿಗೆ ಇದು ಒಂದು ಕಂಪ್ಯೂಟರ್ ಜ್ಞಾನವನ್ನು ಕೊಡ್ತು ಅದರ ಜೊತೆ ಶಿಕ್ಷಣಕ್ಕೆ ಪೂರಕವಾದ ಕೆಲವೊಂದು ಮಾಹಿತಿಗಳನ್ನು ಈ ಲ್ಯಾಪ್ಟಾಪಿಂದ ಅವರು ತಿಳ್ಕೊಳ್ಬೋದಾಯಿತು ಮತ್ತು ಈ ಲ್ಯಾಪ್ಟಾಪಿಂದ ಮತ್ತೆಂತ ಯೂಸಾಯಿತು ಅಂತ ಮತ್ತೆಂತ ಸಹಾಯ ಆಯಿತು ಅಂತ ಹೇಳಿದರೆ ಅವರಿಗೆ ಗೊತ್ತಿರುವಂತಹ ಕೆಲವು ಕೆಲಸ ಮನೆ ಕೆಲಸಗಳು ಹೋಮ್ವರ್ಕ್ ಮನೆಕೆಲಸಗಳಿಗೆಲ್ಲ ಈ ಲ್ಯಾಪ್ಟಾಪ್ಗಳಿಂದ ಮಾಹಿತಿಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಅದರಿಂದ ಅವರ ಪ್ರಾಜೆಕ್ಟ ಅವರ ಶಿಕ್ಷಣದ ಕೆಲವೊಂದು ಚಟುವಟಿಕೆಗಳಿಗೆ ಇದು ಹೆ ಸಹಾಯ ಮಾಡಿತು ಹೀಗೆ ಇದು ಕೂಡ ಕೆಲವು ಹಳ್ಳಿಗಳಲ್ಲಿ ಇನ್ನು ಕೂಡ ಮೊಬೈಲುಗಳಿಲ್ಲ ಟಿವಿಗಳಿಲ್ಲ ಇಂತಹ ತುಂಬ ಅಭಿವೃದ್ಧಿಯೇ ಇಲ್ಲದಂತಹ ಸ್ಥಳದಲ್ಲಿ ಸ್ಥಳಗಳಲ್ಲಿರುವ ಹೆಣ್ಣು ಮಕ್ಕಳಿಗೆ ಇದು ತುಂಬ ಶಿಕ್ಷಣವನ್ನು ಪಡಿಲಿಕ್ಕೆ ಇನ್ನೊಂದು ಮಾರ್ಗ ಆಯಿತು ಅವರಿಗೆ ಯಾವುದಾದ್ರೂ ಪಾಠ ಶಿಕ್ಷಕರು ಮಾಡಿದ್ದು ಅರ್ಥ ಆಗದಿದ್ದರೆ ಅವ್ರು ಕೂ ಬಂದು ಈ ಲ್ಯಾಪ್ಟಾಪಿಗೆ ಹಾಕಿ ಲ್ಯಾಪ್ಟಾಪಲ್ಲಿ ತುಂಬ ಅಪ್ಲಿಕೇಶನ್ಸೆಲ್ಲ ಇತ್ತು ಆದರೆ ಅದರ ಸಹಾಯದಿಂದ ಅವ್ರು ತಿಳ್ಕೊಳ್ಬಹುದಾಗಿತ್ತು ಇದು ಕೂಡ ತುಂಬ ಒಂದು ಶಿಕ್ಷಣ ಹೆಣ್ಣು ಮಕ್ಕಳಿಗೆ ಅದು ಹಳ್ಳಿಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸುವಲ್ಲಿ ಈ ಸೈಕಲ್ ಮತ್ತು ಈ ಲ್ಯಾಪ್ಟಾಪ್ ಯೋಜನೆ ತುಂಬ ಅಂದರೆ ತುಂಬ ಪ್ರಯೋಜನವಾಯಿತು ಇದನ್ನು ಇನ್ನು ಕೂಡ ಇನ್ನು ಕೂಡ ಮಾಡಬೇಕು ಇನ್ನು ಕೂಡ ಕೆಲವೊಂದು ಪ್ರದೇಶದಲ್ಲಿ ಇನ್ನು ಕೂಡ ಇಂತಹ ವ್ಯವಸ್ಥೆ ಇಲ್ಲ ಕೆಲವೊಂದು ರಾಜ್ಯದಲ್ಲಿ ಇನ್ನು ಕೂಡ ಇಂಥ ಇದನ್ನು ಅಭಿವೃದ್ಧಿ ಮಾಡಲಿಲ್ಲ ಅಂತಹ ಪ್ರದೇಶದಲ್ಲಿ ಕೂಡ ಇದು ಬರಬೇಕು ಇದು ಹೆಣ್ಣು ಮಕ್ಕಳ ಶಿಕ್ಷಣ ವ್ಯವಸ್ಥೆಗೆ ಇನ್ನೊಂದು ಒಂದು ಬಲಗೈ ಬಂಟನಂತೆ ನಿಲ್ಲಬೇಕು ಅನ್ನುವಂತದ್ದು ನನ್ನ ಒಂದು ಆಶಯವಾಗಿದೆ